ನಾನು ಕೆಲ್ಸಕ್ಕೆ ಸೇರಿ ಅದು ಇಪ್ಪತ್ತಾರನೇ ವರ್ಷಕ್ಕೆ ಇಪ್ಪತ್ತಾರನೇ ವರ್ಷಕ್ಕೆ ನಾನು ಕೆಲ್ಸಕ್ಕೆ ಸೇರಿದಾಗ ನನ್ನ ಹತ್ರ ಯಾವ ಫೋನು ಇರಲಿಲ್ಲ ಆವಾಗ ಇದ್ದಿದ್ದು ನಮ್ಮ ಹತ್ರ ಪೇಜರನ್ನೋ ಒಂದು ಮಿಷಿನ್ನು ಪೇಜರಲ್ಲಿ ನಮ್ಮ ಸಂಸ್ಥೆಯಿಂದ ಮೇಲಾಧಿಕಾರಿ ನಮಗೆ ಫೋನ್ ಮಾಡು ಅಂತ ಹೇಳಿದ್ರೆ ನಾವು ಅಲ್ಲಿ ಮೆಸೇಜ್ ಬರೋದು ಪೇಜರಿಗೆ ಆಗ ಆ ಪೇಜರನ್ನು ಇಟ್ಕೊಂಡು ನಾವು ನೋಡಿಕೊಂಡು ನಾವು ಹೊರ್ಗಡೆ ಹೋಗಿ ಫೋನ್ ಬೂತಿಂದ ಫೋನ್ ಮಾಡಬೇಕಾಗಿತ್ತು ಆಫೀಸ್ ಲ್ಯಾಂಡ್ಲೈನಿಗೆ ಅಂದರೆ ನಮಗೆ ಪ್ರತಿಸಲ ಫೋನ್ ಮಾಡ್ಬೇಕಂದ್ರೂ ಒಂದು ರೂಪಾಯಿ ಖರ್ಚಾಗ್ತಾಯಿತ್ತು ಖರ್ಚಾಗ್ತಾಯಿತ್ತು ಆದರೆ ನಮಗೆ ಏನು ಇನ್ಫಾರ್ಮೇಶನ್ ಗೊತ್ತಾಗ್ತಾಯಿರಲಿಲ್ಲ ಎಲ್ಲಿ ನಾವೆಲ್ಲೆಲ್ಲೋ ಇರ್ತಿದ್ವಿ ಆವಾಗ ಫೋನನ್ನು ಎತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ ಫೋನ್ ಮಾಡೋಕ್ಕಾಗ್ತಾಯಿರ್ಲಿಲ್ಲ ಫೋನ್ ಮಾಡೋವಷ್ಟರಲ್ಲಿ ನಮಗೆ ವಿಷಯಗಳೇ ತಿಳಿತಾಯಿರಲಿಲ್ಲ ಅಂಥ ಕಾಲದಲ್ಲಿದ್ದಾಗ ಬಂದಿದ್ದೆ ಒಂದು ದೊಡ್ಡ ಇಟ್ಟಿಗೆ ಟೈಪ ಫೋನು ಸ್ ಆವಾಗ ತೊಗೊಂಡಿದ್ದು ನಾನು ಮೊಟೊರೊಲಾ ಅಂತ ಮೊಟೊರೊಲಾ ಫೋನು ಅದು ಕೈಗೆ ತುಂಬ ಫೋನು ಸಿಗೋದ್ ಮೊಬೈಲ್ ಸಿಗೋದು ಅಂತ ಫೋನು ಅದು ಕೀಪ್ಯಾಡ್ ಫೋನು ಆ ಕೀಪ್ಯಾಡ್ ಫೋನಲ್ಲಿ ನಾನು ಇನ್ಕಮಿಂಗ್ ಚಾರ್ಜು ಕಟ್ಟಬೇಕಾಗಿತ್ತು ಔಟ್ಗೋಯಿಂಗ್ ಚಾರ್ಜು ಕಟ್ಟಬೇಕಾಗಿತ್ತು ಎರಡೂ ಕಟ್ಟಬೇಕು ಒಬ್ಬರು ಫೋನ್ ಮಾಡಿದ್ರೆ ನಮಗೆ ದ ಅದಕ್ಕಿಂತ ಚಾರ್ಜಾಗುತ್ತೆ ನಾವು ಫೋನಿಂದ ಈ ಕಡೆಯಿಂದ ಮಾತಾಡಿದ್ರೆ ನಮಗೂ ಅದು ಚಾರ್ಜಾಗುತ್ತೆ ಅಂಥ ಫೋನನ್ನು ನಮಗೆ ನಮ್ಮ ಬಾಸ್ ನಮ್ಮ ಕೈಗೆ ಕೊಟ್ಟರು ನಾನು ಫೋನನ್ನ ಯಾರ ಫೋನು ಎತ್ತುತ್ತಲೇ ಇರಲಿಲ್ಲ ನಮ್ಮ ಬಾಸ್ ಫೋನ್ ಬಿಟ್ಟು ನನ್ನ ಹೆಂಡ್ತಿ ನನ್ನ ತಂದೆ ತಾಯಿ ನನ್ನ ಮಕ್ಕಳು ಯಾರು ಫೋನ್ ಮಾಡಿದ್ರು ಎತ್ತುತ್ತಾನೇ ಇರಲಿಲ್ಲ ಯಾಕಂದರೆ ದುಡ್ಡು ಖರ್ಚಾಗುತ್ತೆ ಅಂತ ನಮ್ಮ ಬಾಸ್ ಕೊಡ್ತಾಯಿರಲಿಲ್ಲ ದುಡ್ಡು ಅದನ್ನು ಇಟ್ಕೊಂಡು ನಾವು ಏನು ಮಾಡೋದು ನಮಗೆ ಅಷ್ಟು ದೊಡ್ಡ ಮೊಬೈಲ್ ಬೇಕಾಗೇ ಇರಲಿಲ್ಲ ಆದರೆ ಮೊಬೈಲ್ ಆವಾಗ ಇದ್ದಿದ್ದೇ ಅಂಥದ್ದು ಕೀಪ್ಯಾಡ್ ಮೊಬೈಲ್ ಮೊಟೊರೊಲಾ ನನ್ನ ಹತ್ರ ಫಸ್ಟ್ ಇದ್ದಂಥ ಮೊಬೈಲು ಆ ಮೊಬೈಲನ್ನು ಬಿಡೋದಕ್ಕೆ ಇಪ್ಪತ್ತು ಹತ್ತು ವರ್ಷ ಆಯಿತು ಅನ್ಕೊಂಡಿದ್ದೆ ಹತ್ತು ವರ್ಷ ಕೀಪ್ಯಾಡಲ್ಲೇ ಇದ್ದೆ ನಾನು ಆಮೇಲೆ ಬಂದಿದ್ದೇ ಸ್ಮಾರ್ಟ್ಫೋನ್ ಯುಗ ಸ್ಮಾರ್ಟ್ಫೋನ್ ಯುಗದಲ್ಲಿ ಏನಾಯಿತು ಅಂದರೆ ಫ್ಯೂಚರ್ಸ್ಗಳೆಲ್ಲ ಜಾಸ್ತಿಯಿತ್ತು ಚೆನ್ನಾಗಿತ್ತು ಆದರೆ ಡಾಟಾ ಪ್ಲ್ಯಾಕ ಹಾಕಿಸ್ಕೋಬೇಕಾರೆ ಎಲ್ಲರ ಕಣ್ಣಲ್ಲೂ ನೀರು ಬರ್ತಾಯಿತ್ತು ಒಂದು ಹಾಡ್ ಕೇಳೋಂಗೆ ಇರಲಿಲ್ಲ ಒಂದು ಪಿಚ್ಚರ್ ಫಿಲಮ್ ನೋಡೊಂಗೆ ಇರಲಿಲ್ಲ ಒಬ್ರ ಹತ್ರ ಮಾತಾಡೋಂಗೆ ಇರಲಿಲ್ಲ ಮಾತಾಡಿದ್ರೆ ಎತ್ಕೊಳೋಂಗೆ ಇರಲಿಲ್ಲ ಆ ಥರಾ ಸ್ಥಿತಿಯಿತ್ತು ಸ್ಥಿತಿ ಹಾಗೆ ಇರ್ಬೇಕಾದ್ರೆ ನಮ್ಮದು ಜೇಬು ಖಾಲಿಯಾಗ್ತಾಯಿತ್ತು ನಾವು ಮಾತಾಡಲೇಬೇಕು ಅನ್ನೋ ಸ್ ಪರಿಸ್ಥಿತಿ ಮಾತಾಡಲಿಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು ಮಾತಾಡಿದ್ರೆ ದುಡ್ಡು ಖರ್ಚಾಗ್ತಾಯಿತ್ತು ಅಂಥ ಪರಿಸ್ಥಿತೀಲ್ ಇದ್ದಾಗಲೇ ನಮಗೆ ಬಂದಂಥ ದೇವರಂತೆ ಬಂದಂಥವನು ಆ ಮುಖೇಶ್ ಅಂಬಾನಿ ಜಿಯೋ ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ಅವ್ರೇನು ಮಾಡಿದ್ರು ಅಂದರೆ ಡಾಟಾ ಪ್ಯಾಕನ್ನು ಕಮ್ಮಿ ಮಾಡಿದ್ರು ಎಲ್ಲರೂ ಮಾತಾಡಿ ಅಂತ ಹೇಳಿದ್ರು ಎಲ್ಲರಿಗೂ ಫ್ರೀ ಕೊಟ್ಟರು ಫ್ರೀ ಕೊಟ್ಟಾಗ ಸಿಮ್ ಇದು ತೊಗೊಂಡಿದ್ದು ರಿಲಯನ್ಸ್ ಜಿಯೋ ತೊಗೊಂಡು ನಾವು ಎಲ್ಲರೂ ಹಾಕೊಂಡ್ವಿ ಹಾಕೊಂಡಾಗ ನಮಗೂ ಖುಷಿಯೋ ಖುಷಿ ಔಟ್ಗೋಯಿಂಗ್ ಕಾಲು ಮಾತ್ರ ಚಾರ್ಜು ಇನ್ಕಮಿಂಗ್ ಚಾರ್ಜಿಲ್ಲ ಅದೇ ಒಂದು ನಮಗೇನೋ ಒಂಥರ ಖುಷಿ ಆ ಖುಷಿಲಿ ನಾವು ಮಾತಾಡ್ತಾಯಿರ್ಬೇಕಾದ್ರೇ ರಿಲಯನ್ಸ್ ಅವನು ಡಾಟಾ ಪ್ಯಾಕನ್ನು ಕಮ್ಮಿ ಮಾಡಿದ್ದರಿಂದ ಮೊಬೈಲಲ್ಲಿ ಹಾಡು ಕೇಳು ಕೇಳ್ಬೋದು ರೇಡಿಯೋ ಟೈಪು ಏನೋ ಒಂಥರ ಆನಂದ ಏನೋ ಒಂಥರ ಖುಷಿ ಆ ಖುಷಿನಾ ಅನ್ಭವಿಸ್ಕೊಂಡು ಹಾಡ್ ಕೇಳಿಕೊಂಡು ಫಿಲಮ್ ನೋಡಿಕೊಂಡು ನಾವು ಇದುಮಾಡ್ಬೇಕಾದ್ರೆ ಫಿಲಮ್ ಎಲ್ಲಾ ನೋಡಿಕೊಂಡು ನಮಗೆ ಫ್ರೀ ಚಾರ್ಜಿಲ್ಲ ಏನೂ ಚಾರ್ಜ್ ಕಟ್ಟೋಂಗಿಲ್ಲ ಒಂದು ವರ್ಷದವರ್ಗೂ ಕೊಟ್ಟ ಆ ಕೊಟ್ಟಂಥ ಸಮಯದಲ್ಲಿ ನಾವು ಏನು ನಮ್ಮ ಕೈಯಲ್ಲೇನೋ ರಂಭೆನೋ ಊರ್ವಶಿನೋ ಮೇನಕೆನೋ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಟ ಆಡ್ತಾಯಿದ್ವಿ ಖುಷಿಯಿಂದ ನಾವು ನೋಡ್ದಂಥ ಫಿಲಮ್ಮುಗಳೇ ಇಲ್ಲ ನಾವು ನೋಡ್ದಂಥ ಹಾಡುಗಳಿಲ್ಲ ಎಲ್ಲ ನಮ್ಮ ಹತ್ರನೇ ಇದೆ ನಮ್ಮ ಕಿಸೆ ಒಳಗಡೆಯೇ ಇದೆ ಅನ್ನೋ ಒಂದು ಜಂಭ ನಮ್ಮ ನಮಗೆ ಬಂದುಬಿಡ್ತು ಆಗ ಬಂದ ಬಂದಂಥ ಕಾಂಪ್ಟೇಶಗಳೆಲ್ಲಾ ಕಿತ್ತಾಕಿಬಿಟ್ಟು ವೊಡಾಫೋನು ಏರ್ಟೆಲ್ಲು ಏರ್ಸೆಲ್ಲು ಡಕ್ ಟಾಟಾ ಡೊಕೊಮೊ ಯಾರ ಯಾರದ್ದೋ ಬಂತು ಯಾರು ಬಂದ್ರೂ ಜನಗಳು ಕೇಳ್ತಾನೇ ಇರಲಿಲ್ಲ ಎಲ್ಲ ರಿಲಯನ್ಸ್ ರಿಲಯನ್ಸ್ ರಿಲಯನ್ಸ್ ನೆಟ್ವರ್ಕ್ ಕನೆಕ್ಷನ್ನು ಕೂಡ ತುಂಬ ಚೆನ್ನಾಗಿತ್ತು ಫಸ್ಟ್ ಇದ್ದಿದಂಥದ್ದು ಟೂ ಜಿ ಟೂ ಜಿನು ಸ್ವಲ್ಪ ಸ್ಲೋ ಆಗ್ತಾಯಿತ್ತು ಆದರೂ ನಮಗೆ ಆವಾಗ ಆವಾಗ ಅದೇ ಖುಷಿ ಟೂ ಜಿ ಟೂ ಜಿ ಟೂ ಜಿಲೇ ನಾವು ವರ್ಕ್ ಮಾಡ್ತಾಯಿದ್ರುನು ನಮಗೇನು ಅನಸ್ತಾನೇ ಇರಲಿಲ್ಲ ತುಂಬ ಸ್ಲೋ ಆಗ್ತಾಯಿತ್ತು ಆದರೆ ನಮಗೆ ಏನು ಅಂತ ಏನು ಅನಸ್ತಾನೇ ಇರಲಿಲ್ಲ ಡೌನ್ಲೋಡ್ ಆಗೋವರೆಗೂ ಕಾಯ್ಕೊಂಡಿದ್ದು ಡೌನ್ಲೋಡ್ ಮಾಡ್ಕೊಂಡು ಪಿಚ್ಚರ್ ನೊಡೋದೇನು ಹಾಡ್ ನೊಡೋದೇನು ಎಲ್ಲ ಮಾಡ್ತಾಯಿದ್ವಿ ಎಲ್ಲ ಮಾಡ್ತಾಯಿದ್ರು ನಮಗೆ ಜ ನಮಗೆ ಒಂಥರ ಏನೋ ಒಂಥರ ಅತೃಪ್ತಿ ಅತೃಪ್ತಿ ಅತೃಪ್ತಿ ಅದನ್ನು ಅರಿತ್ಕೊಂಡು ಮುಖೇಶ್ ಅಂಬಾನಿ ಏನು ಮಾಡಿದ್ರು ತ್ರೀ ಜಿ ತಂದರು ತ್ರೀ ಜಿಯಿಂದ ಫೋರ್ ಜಿ ಫೋರ್ ಜಿಯಿಂದ ಫೈ ಜಿ ಫೈ ಜಿವರೆಗೂ ಬಂದಿದ್ದೀವಿ ಈಗ ನಾವು ಆದರೆ ನಮ್ಮ ಸ್ಪೀಡೊಂದು ಜಾಸ್ತಿ ಆಯಿತೇ ಹೊರ್ತು ನಮ್ಮ ಕೈಯಲ್ಲಿದ್ದಂಥ ಮೊಬೈಲ್ ಕಮ್ಮಿ ಆಗಲೇ ಇಲ್ಲ ಮೊಬೈಲನ್ನು ಇನ್ನೂ ಜಾಸ್ತಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನೆಲ್ಲ ಕೆಡಿಸ್ಕೊಳ್ತಾಯಿದ್ದೀವೇ ಹೊರ್ತು ನಮ್ಗೆ ಅದರಿಂದ ಏನು ಉಪಯೋಗ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದೊಂದು ಪ್ರಶ್ನೆನೇ ನಮ್ಗೆಲ್ಲಾರಿಗೂ ಕಾಡೋಕ್ ಸ್ಟಾರ್ಟ್ ಮಾಡಿಬಿಟ್ಟಿದೆ ಈಗ ನಾವು ಹಿಡ್ಕೊಳೋದಲ್ಲದೇ ನಮ್ಮ ಹೆಂಡ್ತಿ ಮಕ್ಕಳು ನಮ್ಮ ಮಕ್ಕಳು ಕೂಡ ಹಿಡ್ಕೊಳ್ಳೊಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅದೇ ನಮ್ಗೆ ತುಂಬ ಬೇಸರದ ಸಂಗತಿ ಈಗ ನೋಡೋದು ತಪ್ಪೇನಿಲ್ಲ ಒಳ್ಳೆಯ ಒಳ್ಳೆಯ ವಾರ್ತೆಗಳು ಒಳ್ಳೆಯ ವಿಷಯಗಳು ಎಲ್ಲ ಸ್ ಚೆನ್ನಾಗಿರೋದ್ ಸಿಗುತ್ತೆ ಆದರೆ ಮಕ್ಕಳು ಹಿಡಿಯೋದು ತುಂಬ ಪ್ರಾಬ್ಲಮ್ಮು ಮಕ್ಳ ಕೈಯಲ್ಲಿ ಮೊಬೈಲ್ ಕೊಡೋದು ನಮಗದೊಂದು ಕೆಟ್ಟದ್ದು ಹೊರ್ತು ಇನ್ನೇನು ಒಳ್ಳೆಯದು ಅಂತ ನಮಗೆ ಕೆಟ್ಟದ್ದು ಅಂತ ಏನೂ ಇಲ್ಲ ಎಲ್ಲ ಒಳ್ಳೆಯದೇ ಇದೆ ನಮ್ಮ ತಿಂಗಳ ರಿಚಾರ್ಜು ಫಸ್ಟು ಐನೂರು ರೂಪಾಯಿ ಇತ್ತು ಆಮೇಲೆ ಮುನ್ನೂರು ರೂಪಾಯಿ ಆಯಿತು ಈಗ ಟು ಸಿಕ್ಸ್ಟಿ ಫೈ ಅಂತ ಒಂದು ಡಾಟಾ ಪ್ಯಾಕಿದೆ ಅದರಲ್ಲಿ ಎರಡು ಒಂದೂವರೆ ಜಿ ಬಿ ಡಾಟಾ ಕೊಡ್ತಾರೆ ಪ್ರತಿ ತಿಂಗಳು ಅನ್ಲಿಮಿಟೆಡ್ ಕಾಲ್ಸು ಎಷ್ಟು ಬೇಕಾದ್ರು ಮಾತಾಡ್ಬೋದು ಎಷ್ಟು ಬೇಕಾದ್ರ್ ಮೆಸೇಜ್ ಕಳಿಸ್ಬೋದು ಎಲ್ಲ ಫ್ರೀ ಕೊಟ್ಬಿಟ್ಟು ಕೊಟ್ಟಿದ್ದಾರೆ ನಮಗೆ ಅದರಿಂದೇನು ತೊಂದರೆ ಆಗಿಲ್ಲ ಅಂತ ಅನಿಸ್ತಾಯಿದೆ ನನಗೆ ಈಗ ನಾನೀಗ ಹಣ ಖರ್ಚು ಜಾಸ್ತಿಯೇ ಮಾಡ್ತಾಯಿಲ್ಲ ಆವಾಗ ತುಂಬ ಖರ್ಚಾಗ್ತಾಯಿತ್ತು ಅಂಬಾನಿ ಬರೋಕ್ಕಿಂತ ಮುಂಚೆ ಅಂಬಾನಿ ಬಂದಮೇಲೆ ಈಗ ತುಂಬ ಒಳ್ಳೆಯದಾಗಿದೆ ಅನಿಸ್ತಾಯಿದೆ ಜೈ ಹಿಂದ್